ಹೌದಾ ಹೇಳಿ ಮ್ಯಾಮ್ ಏನುಬೇಕು ಹಾಂ ಮ್ಯಾಮ್ ವೆಜ್ಜಾ ನೋನ್ ವೆಜ್ಜಾ ಹಾಂ ಹೇಳಿ ಏನ್ಬೇಕು ಮ್ಯಾಮ್ ನಮ್ಮ ಚಿಕನ್ ಚಿಕನ್ ಬಿರ್ಯಾನಿ ಇದೇ ಮಟನ್ ಬಿರ್ಯಾನಿ ಇದೆ ಬಿರ್ಯ ಇದು ಪಲಾವ್ ಲಾಲಿಪಾಪ್ ಇದೆ ನಿಮ್ಗೆನು ಬೇಕು ಹೇಳಿ ಅವನ್ನ ಎಲ್ಲ ಪಾರ್ಸಲ್ ಮಾ ಹಾಂ ಡೆಲೆವರ್ ಮಾಡ್ತೀನಿ ನಿಮ್ಗೇನು ಬೇಕು ಹೇಳಿ ಆ ಐಟಮ್ಸ್ ಎಲ್ಲ ಡೆಲಿವರ್ ಮಾಡ್ತೀನಿ ಎಷ್ಟು ಬೇಕು ಎಷ್ಟು ಪ್ಲೇಟ್ ಬೇಕು ಒನ್ ತರ್ಟಿ

ಹಾಂ ಹೋಮ್ ಡೆಲಿವರಿ ಐತೆ ಮ್ಯಾಮ್ ಫ್ರಿ ಡೆಲೆವರಿ ಇದೆ ನೀವು ಆನ್ಲೈನ್ ಪೆ ನೀವು ಆನ್ಲೈನ್ ಪೇ ಆದರೂ ಮಾಡ್ಬೋದು ಬೈ ಕ್ಯಾಶ್ ಆದರು ಕೊಡ್ಬೋದು ನಿಮ್ಗೆ ಹೇಗೆ ಮ್ಯಾಮ್ ಎಷ್ಟು ಗಂಟೆಗೆ ಬೇಕು ನಿಮಗೆ ನಮ್ದೊಂದು ಅರ್ಧ ತಾಸು ಡಿಲೆವರಿ ಆಕೇತಿ ಹಾಂ ಒಂದು ಎಂಟು ಗಂಟೆಗೆ ಕಳ್ಸಿದ್ರೆ ನಡಿತೈತ ಮ್ಯಾಮ್ ಓಕೆ ಮ್ಯಾಮ್ ಫ್ರಿ ಡಿಲಿವರಿ ಇರುತ್ತೆ ಕಳ್ಸಿ ಕೊಡ್ತಿವಿ ಆಯಿತಾ ತ್ಯಾಂಕ್ ಯು ಫಾರ್ ಕಾಲಿಂಗ್ ಸಾಯಿ ಬರ್ಬನ್